ನಾನು ಜಾಸ್ತಿಯಾಗಿ ನೋಡೋದು ಅಂತಂದರೆ ಕ್ರಿಕೆಟ್ ಟೂರ್ನಿಮೆಂಟು ಹಾಗೇ ವಾಲಿಬಾಲ್ ಜಾಸ್ತಿಯಾಗಿ ನೋಡ್ತೀನಿ ಕೇರಮ್ ಚೆಸ್ಸು ಆ ಥರ ನೋಡ್ತೀನಿ ಹಾಗೇ ತ್ರೋಬಾಲ್ ಆಡೋದ್ನ ನೋಡ್ತಾ ಇರ್ತೀನಿ ಹಾಗೇ ಹಾಕೀ ಆಡೋದ್ ನೋಡ್ತಾ ಇರ್ತೀನಿ ಪುಟ್ಬಾಲ್ ನೋಡ್ತೀನಿ ಈಗ ನಾನು ಜಾಸ್ತಿಯಾಗಿ ನೋಡೋದು ಅಂತಂದರೆ ಯೂಟೂಬಲ್ಲಿ ಎಲ್ಲ ಪ್ರೆಂಡ್ಸ್ ಜೊತೆ ಒಬ್ಬನೇ ಕೂತು ನೋಡಕ್ಕೆ ಇಷ್ಟಪಡಲ್ಲ ಒಬ್ಬನೇ ಕೂತು ನೋಡ್ತಾ ಇದ್ದೀನಂದರೆ ನನ್ನ ಜೊತೆ ಪ್ರೆಂಡ್ಸು ಯಾರೂ ಇಲ್ಲ ಅಂತ ನೇರಪ್ರಸಾರ ನೋಡಕ್ಕೆ ಇಷ್ಟಪಡ್ತೀನಿ ಏಕಂದ್ರೆ ಲೈವಲ್ಲಿ ಟಿ ವಿಲಿ ಟಿ ವಿ ನೇರಪ್ರಸಾರ ನೋಡಕ್ಕೆ ಈಗ ಮೊಬೈಲ್ ಅಂತಲ್ಲಮ್ಮಂದರೆ ಸ್ವಲ್ಪ ಲೇಟಾಗಿ ಬರುತ್ತೆ ಅದರಲ್ಲಿ ಬ್ರೇಕ್ ಬರುತ್ತೆ ಸ್ವಲ್ಪ ಹಾಗೇ ಟಿ ವಿಲೂ ಬ್ರೇಕ್ ಬರುತ್ತೆ ಬೇಗ ಹಾಕ್ತಾರೆ ಇದ್ರಲ್ಲಿ ಸ್ವಲ್ಪ ಲೇಟಾಗಿ ಬರುತ್ತೆ ಲೇಟಾಗಿ ತಗೊಳ್ತಾರೆ ಅದಕ್ಕೆ ನಾನು ಜಾಸ್ತಿ ಟಿ ವಿ ನೇರಪ್ರಸಾರದಲ್ಲಿ ನೋಡಕ್ಕೆ ಇಷ್ಟಪಡ್ತೀನಿ ನಾನು ಓ ಟಿ ಟಿಲೀ ನೋಡಕ್ಕೆ ಇಷ್ಟಪಡಲ್ಲ ಅದ್ರಲ್ಲಿ ನೋಡಲ್ಲ ನಾನು ಜಾಸ್ತಿಯಾಗಿ ಹಾಗೇ ಬೇರೆ ಇನ್ನಿತರೆ ಆ್ಯಪ್ಸ್ ಇದಾವೆ ಅದ್ರಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ ಒನ್ನೊಂದು ಈಗ ಅಡ್ವಟೈಜು ಪ್ಲಸ್ಸು ಆ ಥರ ಎಲ್ಲ ಬರುತ್ತೆ ನೋಡಕ್ಕೆ ಹೋಗಲ್ಲ ನಾನು ಟಿ ವಿ ನೇರಪ್ರಸಾರ ಅಂಥದ್ದರಲ್ಲೇ ನೋಡ್ತೀನಿ ಈ ಕ್ರಿಕೆಟ್ಟೂ ಕ್ರಿಕೆಟ್ ಅಂತ ಬಂದರೆ ನಮ್ಗೆ ಕ್ರಿಕೆಟ್ ಅಂದರೆ ಚೆನ್ನಾಗಿರುತ್ತೆ ಆಡಕ್ಕೂ ಚೆನ್ನಾಗಿರುತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ ಒಂಥರ ಮನರಂಜನಾ ಕಾರ್ಯಕ್ರಮ ಆಗಿದ್ದಕ್ಕಾಗಿ ಒಳ್ಳೆಯದಾಗಿ ಚೆನ್ನಾಗಿರುತ್ತೆ ಒಳ್ಳೆಯ ಹಾಗೇ ವಾಲಿಬಾಲು ವಾಲಿಬಾಲು ಚೆನ್ನಾಗಿರುತ್ತೆ ನೋಡಕ್ಕೆ ಹಾಗೇ ಈಗ ಹಾಕಿ ಇಲ್ಲ ಪುಟ್ಬಾಲ್ ಅಂತ ಬಂದರೆ ರೊನಾಲ್ಡೋ ಅವ್ರು ನೋಡ್ತಾ ಚೆನ್ನಾಗಿರುತ್ತೆ ಈಗ ನಮ್ಮ ಇಂಡ್ಯಕ್ಕೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದ್ದಾರೆ ನಾನು ಜಾಸ್ತಿ ಈಗ ಟಿ ವಿಲಿ ಅಂತ ಬಂದರೆ ನೇರಪ್ರಸಾರ ಇಲ್ಲ ಅಂತ ಅಂದರೆ ಈಗ ನೇರಪ್ರಸಾರ ಮುಗಿದೋಗಿರುತ್ತೆ ಮತ್ತೆ ಮತ್ತೊಂದು ಸಲ ಪ್ರಸಾರ ಮಾಡ್ತಾರೆ ಅದೇ ಕಾರ್ಯಕ್ರಮನ ಅದನ್ನ ನಾನು ಮತ್ತೆ ನೋಡಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನೋಡಲಿಲ್ಲ ಅಂತ ಅಂದರೆ ಇಷ್ಟಪಡ್ತೀನಿ ನೋಡಿದ್ದರೆ ಮತ್ತೊಂದು ಸಲ ನೋಡಕ್ಕೋಗಲ್ಲ ಹಾಗೇ ಇದು ಮಾಡ್ತೀನಿ ನೋಡಿದ್ದರೆ ಈಗ ನೋಡಿದ್ದೀವಿ ಅಂತ ಬಂದರೆ ಒಂದು ನಮ್ಮ ಮೈಂಡಲ್ಲಿ ಒಂದು ಒಳ್ಳೆಯ ಐಡಾ ಓಡ್ತಾ ಇರುತ್ತೆ ಈಗ ಹಾಗಾಯಿತು ಹೀಗಾಯಿತು ಒಂದು ವಿಷ್ಯದ ಬಗ್ಗೆ ತಿಳ್ಕೊಂಡಂಗಾಗುತ್ತೆ ಈಗ ಪ್ರೆಂಡ್ಸ್ ಜೊತೆ ಇದ್ದರಂತೂ ನಾವು ಒಳ್ಳೆಯ ವಿಷಯ ತ ಚೆನ್ನಾಗಿ ತಿಳ್ಕೋತಾ ಇರ್ತೀವಿ ಒಂದು ವಿಷಯ ಅಂತ ಬಂದರೆ ಎಲ್ಲರೂ ಗುಂಪಲ್ಲಿ ಚರ್ಚೆ ಮಾಡ್ತೀವಿ ಅದ್ರಲ್ಲಿ ಬ ಅದ್ರ ಬಗ್ಗೆಯೇ ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆಯೇ ಚರ್ಚೆ ಮಾಡ್ತೀವಿ ಅದೊಂದು ವಿಷ್ಯದ ಬಗ್ಗೆ ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಪೂರ್ತಿ ವಿವರಣೆ ತಗೊತೀವಿ ಅದ್ರ ಬಗ್ಗೆಯೇ ನಾವು ಜಾಸ್ತಿ ಯೋಚನೆ ಮಾಡಿ ಅದರೊಳ್ಗಡೆ ತಿಳ್ಕೊಂಡು ಪ್ರತ್ಯೊಂದು ವಿಷ್ಯನೂ ಚೆನ್ನಾಗಿ ತಿಳ್ಕೋತೀವಿ ಬೇರೆ ವಿಷಯ ಅಂತ ಬಂದ್ರೂ ಹಾಗೇ ಈ ಕ್ರೀಡೆ ಬ ಅಂತ ಬಂದ್ರೂ ಹಾಗೇ ಪ್ರೆಂಡ್ಸ್ ಜೊತೆ ಇದ್ದರೆ ಚೆನ್ನಾಗಿ ನೋಡ್ಕೋತೀವಿ ಅದರಲ್ಲೂ ಟಿ ವಿ ಅಂತ ಬಂದರೆ ಎಲ್ಲರೂ ಕೂತ್ಕಂಡು ನೋಡ್ಬೋದು ಆರಾಮಾಗಿ ಹಾಗೇ ಮೊಬೈಲ್ ಅಂತ ಬಂದರೆ ಈಗ ಮೊಬೈಲಲ್ಲಿ ಎಲ್ಲರೂ ಗುಂಪಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕಾಗತ್ತೆ ಅದ್ರಲ್ಲಿ ನಾವು ಚೆನ್ನಾಗಿ ನೋಡ್ಬೇಕು ನೋಡ್ಬೌದು ಎಲ್ಲರೂ ಜೊತೆ ಕೂತ್ಕೊಂಡು ಏನಾದ್ರೂ ತಿನ್ನಕ್ಕೆ ಏನಾದ್ರೂ ಇಟ್ಕೊಂಡು ನೋಡ್ತಾ ಇರ್ಬೋದು